ನಮಗೆ ಕುಯೆಂಪು ಪುಸ್ತಕ ಬೇಕಲ್ಲ ರೀ ಹಾಂ ನೋಡಿ ರೀ ಸರ್ ಪ್ಲೀಸ್ ಸರ್ ಏನಾರೂ ಮಾಡಿ ದಯಮಾಡಿ ನಂಗೆ ಏನಾರೂ ಮಾಡಿ ಕೊಡಿರಿ ಓದಕ್ಕೆ ಬೇಕಾಗಿತ್ತು ಸರ್ರ ಅದೇನು ಆಗತೈತೆ ರೀ ಕೊಷ್ಷನ್ನ ಪರೀಕ್ಷೆದಾಗೆ ಕೊಷ್ಷನ್ನೆಲ್ಲ ಅವ್ರ ಬಗ್ಗೆ ಅದ್ರ ಬಗ್ಗೆಯೇ ಬರಾಹತೈತಿ ನಮ್ಗೆ ಅದಕ್ಕೆ ಪೇಪರ್ ಬುಕ್ ಪೇಪರ್ ಗೀಪರ್ ಸಿಗುತ್ತದಾ ಅದಕ್ಕೆ ನಿಮ್ಮ ಹತ್ತಿರ ಬಂದು ಕೇಳಕ್ಕೆ ಬಂದೀನಿ ಸ್ವಲ್ಪ ಏನಾರೂ ಮಾಡಿ ಪ್ಲೀಸ್ ಏನಾಡೂ ಮಾಡಿ ಕೊಡ್ಲ ನಮಗೆ ದೋಸ್ತರೆ ನಮ್ಮ ಕೈಯಾಗೆ ಹೊರ್ಗೆ ತೊಗೊಳಕ್ಕೆ ದುಡ್ಡಿಲ್ಲ ಮತ್ತು ಹೊರ್ಗೆ ಸಿಗ್ತಾ ಇಲ್ಲ ಅಲ್ವ ಅದಕ್ಕೆ ನಿಮ್ಮ ಹತ್ತಿರ ಬಂದಿದ್ದೀನಿ ಏನಾರೂ ಮಾಡಿ ಒಂದು ಏನಾರೂ ಮಾಡಿ ಇದು ಮಾಡಿ ಕೊಡ್ರಿ ಅತ್ತ ಸರ್ ಎರಡು ದಿವ್ಸ ಬೇಡ ನಾಳೆ ಏನಾರೂ ಮಾಡಿ ಕೊಡ್ಲ ಸರ್ ನಾಳೆ ಏನಾರೂ ಮಾಡಿ ಕೊಡ್ರಿ ಸರ್ರ

ಸರ್ ಅದು ಅದು ಏನಾಗೈತಿ ಕುವೆಂಪು ಬುಕ್ಕ ಎಲ್ಯೂ ಹೊರಗಡೆ ಸಿಗ್ತಾ ಇಲ್ಲ ಆದರೆ ನಿಮ್ಮ ಕಡೆ ಸಿಗೋಕ್ಕೆ ಆಯಿತು ಸರ್ ಆಯ್ತು ತೊಗೊರಿ ಸರ್ ಆಯ್ತು ಆಯ್ತು ಆಯ್ತು ಓಕೆ ಓಕೆ ಸರ್ ಓಕೆ ಆಯ್ತು ಆಯ್ತು ಸರ್ ಓಕೆ ಸರ್